ಮನೆಯಲ್ಲಿ ಒಂದು ತೋಟ ಮಾಡುವುದು ತುಂಬ ದುಬಾರಿಯಾಗಿರುತ್ತದೆ ಏಕೆಂದರೆ ಈಗ ನಾವು ಒಂದು ಉದಾಹರಣೆಗೆ ಅಡಿಕೆ ತೋಟವನ್ನು ತೆಗೆದುಕೊಂಡರೆ ಅಡಿಕೆ ತೋಟದಲ್ಲಿ ನಾವು ಮೊದ್ ಸಸಿ ನೆಡುವುದರಿಂದ ಅದನ್ನು ಬೆಳೆಸಿ ಐದು ಆರು ವರ್ಷ ಅದಕ್ಕೆ ಪೋಷಣೆ ಮಾಡಬೇಕಾಗಿರುತ್ತದೆ ಪೋಷಣೆ ಮಾಡಿ ಪೋಷಿಸು ಪೋಷಿಸು ಪೋಷಿಸು ಬೇಕಾಗು ಪೋಷಿಸುವ ಸಮಯದಲ್ಲಿ ಅತಿ ಹೆಚ್ಚು ಹಣ ಖರ್ಚಾಗುತ್ತದೆ ಅತಿ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ನಾವು ಅಡಿಕೆ ಸಸಿಗಳನ್ನು ನೆಟ್ಟು ಬೆಳೆಸುತ್ತೇವೆ ಅದನ್ನು ನೆಟ್ಟಿ ಬೆಳೆಸಿದಾಗ ಮನೆಯಲ್ಲಿ ಒಂದು ತೋಟವನ್ನು ಮಾಡುವುದು ಎಷ್ಟು ಕಷ್ಟವಾಗಿರುತ್ತದೆ ಆದ್ದರಿಂದ ತುಂಬ ದುಬಾರಿಯಾಗಿರುತ್ತದೆ ಮನೆಯಲ್ಲಿ ಒಂದು ತೋಟವನ್ನು ಮಾಡುವುದು ಅತಿ ಹೆಚ್ಚು ದುಬಾರಿಯಾಗಿದೆ ದುಬಾರಿ ಮಾಡಿ ಖರ್ಚು ಮಾಡು ನಾವು ತೋಟವನ್ನು ಮಾಡಿ ಪ್ರಕೃತಿಯನ್ನು ಬೆಳೆಸುತ್ತೇವೆ ಹಾಗೆ ನಾವು ಅಷ್ಟು ಖರ್ಚು ಮಾಡಿ ದುಬಾರಿಯಾಗಿ ಹಣವನ್ನು ಖರ್ಚು ಮಾಡಿ ತೋಟ ಮಾಡಿದರೂ ಸಹ ಅದು ಹೆಚ್ಚು ಸಮಯ ಹಣವನ್ನು ಹಿಂದಿರುಗಿಸಿ ಕೊಡುವುದು ಒಂದು ಹೆಚ್ಚಾಗಿದೆ ಹಳ್ಳಿಯ ಕಡೆಯಲ್ಲೆಲ್ಲ ನಾವು ತೋಟ ಮಾಡುವುದು ಅವರಿಗೆ ಹುಟ್ಟಿನಿಂದಲೇ ಬಂದು ಬಿಡುತ್ತಿರುತ್ತದೆ ಎಂಥ ಚಿಕ್ಕ ಮಕ್ಕಳೆ ಆಗಲಿ ತೋಟ ಮಾಡಬೇಕು ಹಣ ಮಾಡಬೇಕೆಂದು ಬಯಸುತ್ತಾರೆ